ಹಲೋ ಡಾಕ್ಟರ್ ಹಾಂ ನಾನೂ ಭೇಟಿಯಾಗೋಕ್ ಬರ್ಬೇಕಿತ್ತು ನಿಮ್ಮ ಹತ್ರ ಮೊನ್ನೇಯಿಂದ ಜ್ವರ ಇದ್ದವು ನನಗೆ ನೀವು ಗುಳಿಗೆ ಕೊಟ್ಟಿದ್ದಿರಿ ಬಟ್ ಇನ್ನೂ ಅರಾಮಾಗಿಲ್ಲ ಭಾಳ ವೀಕ್ನೆಸ್ ಆಗಿದೆ

ಹ್ಞೂ ರೀ ಮಾಡಿದ್ದಿವಿ ಅದೂ ಗುಣ ಆಗಿಲ್ಲ ಭಾಳ ವೀಕ್ನೆಸ್ ವೀಕ್ನೆಸ್ ಇದೆ ಆಂ ಇನ್ನೂ ಎರಡು ದಿವಸ ಕಂಟಿನ್ಯೂ ಮಾಡಲಾ ಹಾಂ ಹಾಂ ಹಾಂ ಹಾಂ ಯಾಕಂದರೆ ಬರಬೇಕು ಅಂತ ಮಾಡಿದ್ದೆ ನಾನು ಏನು ಒಂದು ಸರೀ ಚೆಕಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂತಂದು ಫೋನ್ ಮಾಡ್ಕೊಂಡು ಓಕೆ ಓಕೆ ಏನು ನಿಮಗೆ ಎಂದು ಖಾಲಿ ಇರ್ತೀರಾ ನೀವು ಎಂದು ಫ್ರೀ ಫ್ರೀ ಇರುತ್ತೀರ ಯಾವ್ ಯಾವ ಯಾವ ಯಾವಾಗ ಫ್ರೀ ಇರುತ್ತೀರ ನಾಲ್ಕು ಗಂಟೆ ಮೇಲೆ ಬರೋಣ ಹಾಂ ಹಾಂ ಹಾಂ ಹಾಂ ಆಯ ಆಯ್ತು ತಗೊಳ್ಳಿರಿ ಹಾಗಾದ್ರೆ ನಿಮಗೆ ಕಾಲ್ ಮಾಡಿಬಿಟ್ಟೂ ನಾಲ್ಕು ಗಂಟೆ ಮೇಲೆ ಬರುತ್ತೀನಿ ಓಕೆ ಓಕೆ ಸರಿ ಹಾಗಂದ್ರೆ ಇಡಲಾ ಓಕೆ